ಭಾರತವು ಬಹುಸಂಖ್ಯೆ ಸಂಸ್ಕೃತಿಗಳು ಮತ್ತು ಧರ್ಮಗಳನ್ನು ಹೊಂದಿರುವ ದೊಡ್ಡ ವೈವಿಧ್ಯಮಯ ನಾಡಾಗಿದೆ ಇಲ್ಲಿ ವಿಭಿನ್ನ ಸಂಸ್ಕೃತಿಗಳು ಮತ್ತು ಧರ್ಮಗಳ ಬಗ್ಗೆ ತಿಳಿದಿರೋದು ಬಹುಮುಖ್ಯವಾಗಿರ್ತದೆ ಧರ್ಮವು ಬ್ರಹ್ಮಾಂಡದ ಮೂಲ ಸ್ವಭಾವ ಮತ್ತು ಹಲವರ ನಂಬಿಕೆ ಆಗಿದೆ ಧರ್ಮವು ಭಾರತೀಯ ಸಂಸ್ಕೃತಿಯ ಪ್ರಮುಖ ಒಂದು ಭಾಗವಾಗಿದೆ ಭಾರತೀಯ ಸಂಸ್ಕೃತಿಯು ಧರ್ಮದಿಂದ ಹೆಚ್ಚು ಪ್ರಭಾವಿತವಾಗಿದೆ ಭಾರತದಲ್ಲಿ ಹಲವಾರು ಧರ್ಮಗಳಿವೆ ಉದಾಹರಣೆಗೆ ಹಿಂದೂ ಮುಸ್ಲಿಮ್ ಕ್ರಿಶ್ಚನ್ ಸಿಖ್ ಜೈನ ಮೊದಲಾದವುಗಳು ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವ ಒಂದು ರಾಷ್ಟ್ರವಾಗಿದೆ ವಿವಿಧತೆಯಲ್ಲಿ ಏಕತೆ ಎಂದರೆ ವಿವಿಧ ಜಾತಿ ಧರ್ಮ ಸಮುದಾಯಗಳಿಗೆ ಸೇರಿದ ಜನರು ಮತ್ತೆ ಸಂಸ್ಕೃತಿಗಳು ಧರ್ಮಗಳು ಮತ್ತ ಭಾಷೆಗಳು ಗಳ ಭವ್ಯವಾದ ಸಮ್ಮೇಳನ ಇತರ ಧರ್ಮಗಳ ಬಗ್ಗೆ ನನ್ನ ಅಭಿಪ್ರಾಯವೇನೆಂದು ಕೇಳೋದಾದರೆ ನಾವು ಧರ್ಮಕ್ಕಿಂತ ಮೊದಲು ನಾವು ಮನುಷ್ಯರೆಂಬ ಭಾವನೆಯನ್ನಿಡೋದು ಬಹುಮುಖ್ಯವಾಗಿರುತ್ತದೆ